ಇಕೋ ರೀ ನಾವು ಇವತ್ತು ಏನು ಹೇಳಬೇಕಲತ್ತಿದೇವು ಅಂತಂದ್ರೆ ಒನ್ ಟ್ರೈನಿನ ಬಗ್ಗೆ ಹೇಳಬೇಕಲತ್ತಿದ್ದೆ ರೀ ನಮಗೆ ಪೆಹೆಲೆಯೇ ನಮ್ಮ ಮನೆ ಬಳಿ ಒಂದು ರೈಲ್ ವೇ ಪಟ್ರಿ ಇತ್ತು ರೀ ಆ ಪಟ್ರಿ ಮೇಲಿನ ಟ್ರೈನ್ಗಳು ಹೋಗ್ತಾ ಇರ್ತಿದ್ದವು ಛತ್ತು ಮೇಲೆ ಹೋಗಿದ್ದಾಗ ಒಂದುಸರಿ ಟ್ರೈನ್ ಹೋಗ್ಲತಿದ್ದು ಕಾಣ್ತಿತ್ತು ಆಗ ನಮ್ಗೆ ಅನಿಸಿತ್ತು ಅರೇ ನಾವು ಭೀ ಇದ್ರಾಗೆ ಒಂದಿನ ಕೂಡಬೇಕಲ್ಲ ನೋಡರೆ ಹೆಂಗಿರ್ತವಂತೆ ದೂರಿಂದ ನೋಡೋಕ್ಕೆ ಉದ್ದಕ್ಕೆ ಇರ್ತಿತ್ತು ಮುಗಿತಾ ಮುಗಿತಿದ್ದಿಲ್ಲ ಒಂದು ಎರ್ಡು ನಿಮಿಷ ಕಂಟಿನ್ಯೂ ಹಂಗೆ ಡಬ್ಬಿ ಮೇಲೆ ಡಬ್ಬಿ ಡಬ್ಬಿ ಮೇಲೆ ಡಬ್ಬಿ ಹೋಗ್ತಾ ಇರ್ತಿದ್ದು ಹೋಗ್ತಾ ಇರ್ತಿತ್ತು ಲಾಸ್ಟಿಗೆ ಮುಗಿತಿತ್ತು ಇಷ್ಟು ಉದ್ದಕ್ಕೆ ಹೆಂಗಿರ್ತದೆ ಒಳಗೆಲ್ಲ ಹೆಂಗೆ ಇರ್ತಿರ್ಬೇಕು ಒಳಗೆ ಕೂತರೆ ಹೆಂಗೆ ಅನಿಸ್ತಿರ್ಬೇಕು ಒಳಗೆ ಕೂತು ಹೊರಗೆ ನೋಡಿದ್ರೆ ಹೆಂಗೆ ಅನಿಸ್ತಿರ್ಬೇಕು ಅದು ಇದು ನಮಗೆಲ್ಲ ಬರ್ತಿದರೀ ಸಣ್ಣೋರು ಇರಲಿಕ್ಕೆ ಕೂಡಬೇಕಪ್ಪ ಒಂದಿನ ಅಂತಂದು ಒಳಗಿಂದೆಲ್ಲ ಹೆಂಗ ಇದ್ದಿರಬೇಕಪ್ಪ ಹೊರಗಿಂದರೆ ಉದ್ದಕ್ಕೆ ಕಾಣ್ತದೆ ಒಣ ಏನಿದೆಏನು ಏನೋ ಒಳಗಿಂದು ಹೆಂಗೆ ಕೂಡಬೇಕೇನೋ ಕೂಡೋದು ಬಿಡೊದೆಲ್ಲ ಹೆಂಗಿರ್ತದೆ ಅಂತಂತ ಅನಿಸಿತ್ತು ರೀ ಸೆಲೆಕ್ಕೆ ಒಂದಿನ ಕೂತು ನೋಡರೀ ಅಂತಂದು ಕೂ ಹೋದೆ ರೀ ಟ್ರೈನ್ದಾಗೆ ಹೋಗರೀ ಅಂತಂದು ಹೋದೆ ರೀ ಹಿಂಗೇ ನಾವು ಬೆಂಗಳೂರ್ನಿಂದ ಬೀದರ್ಕ್ಕೆ ಹೊಂಟಿದ್ದೇವು ಆ ಟೈಮಿನಾಗ ಹೋದೆವು ರೀ ನಾನು ನಮ್ಮ ಮೂವರು ದೋಸ್ತರು ಕೂತೆವು ಒಳಗೆ ಹೋಯ್ತಿಕೇ ನಮಗೆ ನೋಡ್ತಿಕೇ ಪರೆಶಾನಿ ಆಯ್ತು ಇದ್ರೊಳಗೆ ಒಳಗೆ ಹೆಂಗೆ ಹೋಗಬೇಕು ಅಂತ ಉದ್ದಕ್ಕೆ ಡಬ್ಬಿಗಳಿದ್ದೂ ಎಲ್ಲರ್ಕಿಂತ ಮುಂದು ಇಂಜನಿತ್ತು ರೀ ಇಂಜನ್ ಇದ್ದಿತು ಇಂಜನ್ ಪೂರ ಹೆಂಗಲತ್ತಿರಿ ನೋಡ್ತಿಕೇ ಹಿಂಗೆ ಒಂದೆ ಸರಿ ಟ್ರೈನ್ ಬಂತು ರೀ ಎದಿರು ನೋಡ್ತಿಕೆ ಒಂದೆ ಸರಿ ಅಂಜಿಕೆಯೇ ಅದಾವ ರೀ ಅದಕ್ಕೆ ನೋಡ್ತಿಕೆ ಇಂಜನ್ ಒಂದೆ ಸರಿವೆ ಪುಂಗಿ ಹೊಡೀತು ರೀ ಹೊಡ್ದು ಬಂತು ಪೂಂ ಅಂತಂದು ನಮಗೆ ಒಂದೆ ಸರಿ ಜೀವ ಧಸ್ಸೆ ಅಂತು ಅರೆ ಅಪ್ಪ ಬಂತು ಅಂತ ನಿಂದ್ರಸ್ತನ ಜೀವದಾಗ ಜೀವ ಇದ್ದಿಲ್ಲರಿ ಮತ್ತೆ ಬಂದು ನಿಂತಿತು ಟ್ರೇನು ಟ್ರೇನ್ ಬಂದು ನಿಂತಿದ್ದು ಮೇಲೆ ಆಯ್ತಪ್ಪ ನಮ್ಮ ಡಬ್ಬಿ ಯಾವ್ದಿದೆ ಅಂತಂದು ನಮ್ಮ ಬೋಗಿ ಯಾವ್ದಿದೆ ಹುಡುಕೋತ್ತ ಹೋದೆವು ರೀ ನಮ್ದು ಇದ್ದಿತ್ತು ಎಸ್ ಸಿಕ್ಸು ಪೆಹೆಲೆ ಹೊಂಟವು ಎ ಬಿ ಸಿ ಡಿ ಹೊಂಟವು ಎಸ್ಸಿನ ತನ ನಡ್ಕೊತ ಹೋಗ್ಬೇಕೆನೋ ಅಂತ ಅಂದ್ಕೊಂಡೆವು ನಾವು ಇಲ್ಲ ಹಂಗಿರಲ್ಲದು ಅಂತ ತಿಳೀತು ಎ ಅಂದ್ರೆ ಎ ಸಿ ಇರ್ತದೆ ಬಿ ಅಂದರೆ ಸೀಟರ್ ಇರ್ತದೆ ಸಿ ಎಸ್ ಅಂದ್ರೆ ಸ್ಲೀಪರ್ ಇರ್ತಾವೆ ಅಂತ ತಿಳಿತು ಠೀಕ ಅದ ಎಸ್ಸ್ಸಿನ ಬಳಿ ಹೋಗರೆಂತ ಎಸ್ಸಿಗೆ ಹೋದೆವು ಎಸ್ಸಿಗೆ ಹೊಯ್ತಿಕೆ ಎಸ್ ಒನ್ ಎಸ್ ಟು ಮತ್ತಲ್ಲಿ ಒನ್ ಟು ತ್ರೀ ಫೋರ್ ಚಾಲು ಆದವು ರೀ ಈಗ ಇದ್ರಾಗೆ ಮತ್ತೆ ಆರು ನಡ್ಕೊತ ಹೋಗ್ಬೇಕಂತೆ ಮತ್ತೆ ಆರು ನಡ್ಕೊತ ಹೋದೆವು ಹಂಗೆ ಎಷ್ಟು ಡಬ್ಬಿ ಇರ್ತಾವೆನೋ ಅಂತ ಅಂದ್ಕೊಂಡೆವು ಹೋದೆವು ರೀ ಅದ್ರಾಗೆ ನಮ್ಮ ಸೀಟ್ಗಳು ಇದ್ದಿದ್ವು ರೀ ಏ ನಮ್ಮದು ಮೂರು ಸೀಟ್ ಇದಿದಿಲ್ರೀ ಎರಡೇ ಸೀಟ್ ಇದ್ದಿದ್ದು ಮೂವರು ಹ್ಯಾಂಗ ನಡೆದಿದ್ದೆವು ಟಿ ಟಿ ಬರ್ಬಾರದಂತೆ ಹೋಗಿದ್ದೆವು ಒಳಗೆ ಹಂಗೆ ಹೋದೆವು ಎಲ್ಲ ಇಟ್ಟೆವು ಸಾಮಾನ್ಗಳೆಲ್ಲ ಹೋಗಿ ಕುಂತೆವು ರೀ ಸೀಟ್ಗಳು ಎಲ್ಲ ಪೂರ ಹೆಂಗ್ಲತೆ ರೀ ಪೂರ ಮ್ಯಾಲ ಕೆಳ್ಗೆ ಕೆಳಗೆ ಮ್ಯಾಲೆ ಮಾಡೊ ಅಂಥ ಸೀಟ್ಗಳು ರೀ ಕೂಡೊಸ್ತನ ಕೂಡ್ರಿ ಮಲ್ಕೊಬೇಕು ಅನಿಸ್ತಂದ್ರೆ ಮ್ಯಾಲೆ ಮಾಡಿರಿ ಮಲ್ಕೊರಿ ಸೀಟ್ಗಳೆಲ್ಲ ಅಂಥವು ರೀ ಆಮೇಲೆ ಟ್ರೇನ್ ನಡೆಯೋಕ್ಕೆ ಚಾಲು ಆಯ್ತು ರೀ ಛುಕ್ ಛುಕ್ ಛುಕ್ ಛುಕ್ ಮಾಡ್ಕೊತ ಚಾಲು ಆಯ್ತು ರೀ ಅರೆ ಇದು ಏನು ಆವಾಜ ಹೊಂಟಿದೆ ಅಂತ ನೋಡಿದೆವು ಅಮೇಲೆ ಟ್ರೇನ್ ಆವಾಜ ಮಾಡುತ್ತಿದೆಂತ ಖುನಾಯ್ತು ಪಟ್ರಿ ಮೇಲೆ ನಡ್ಲತಿತ್ರಿ ಪಟ್ರಿ ಮೇಲೆ ಹಂಗೆಂಗೆ ನಡಿತಿದೆ ಇದು ಬೀಳಲ್ದೇನು ಅಂತ ಅನಿಸ್ತಿತ್ತು ಒಳಗೆ ಕೂಡೋದು ಖುನೇತು ಇಲ್ಲ ಹಂಗ ಇರಲ್ದು ಬೀಳಲ್ದು ಅಂದಪ್ಲೆ ಪಟ್ರಿಗಳು ಮತ್ತೆ ಮುಂದಕ್ಕೆ ಹೊಯ್ತಿಕೆ ಒಂದಕ್ಕೆ ಬಿಟ್ಟು ಇನೊಂದು ಪಟ್ರಿ ಮೇಲೆ ಛಿಡಿಲತಿತ್ರಿ ಅರೆರೆರೆರೆ ಇದು ಭೀ ಹಿಂಗೆ ಭೀ ಆಗ್ತದೆ ಅಂತ ಖುನಾಯ್ತು ಗಾಲಿಗಳೆಲ್ಲ ನೋಡುತಿದ್ದೆವು ಗಾಲಿಲ್ಲ ಏನಿಲ್ಲ ಕಬ್ಬಿಣಪ್ಲೆಯೆ ಮೂರು ಹಿಂಗ ಗುಂಡು ಗುಂಡಕ್ಕೆ ಅವ ಆಚೆ ಕಡೆ ಈಚೆ ಕಡೆ ಅದ್ರ ಮೇಲೆ ಛುಕ್ ಛುಕ್ ಛುಕ್ ಛುಕ್ ಛುಕ್ ಛುಕ್ ಮಾಡ್ಕೊತಾ ನಡೀತು ರಿ ಕೂತೆವು ಅರೆ ದೋಸ್ತರ ಸರಿ ಕೂತೆವು ಮಾತುಗಳು ಹೇಳತ್ತೆವು ನಮ್ಮ ಸುಖ ದುಃಖ ಹಂಚ್ಕೊಲತ್ತೆವು ಹಂಚ್ಕೊಳ್ತ ಹಂಚ್ಕೊಳ್ತ ಹಿಂಗೇ ಕಿಟ್ಕಿ ಭೀ ಇದ್ದು ರೀ ಒಳಗೆ ಅರೆ ಕಿಟ್ಕಿ ಭೀ ಇವೆಲ್ಲ ಅಂತ ತೆಗೆದೆವು ಕಿಟಕಿ ತೆಗಿತೇಕ ಗಾಳಿ ಹೊಂಟಿತು ಆಜು ಬಾಜು ನೋಡತ್ತೆವು ಗಿಡ ಗಂಟಿ ಮರ ಅವಿವೆಲ್ಲ ನೋಡತ್ತೆವು ಅರೆರೆರೆರೆ ಎಷ್ಟು ಭಾರಿ ಇದೆಲ್ಲ ಸೊ ಮಾ ದೋಸ್ತರು ಭೀ ಇವೆ ಕಾ ಆಜು ಬಾಜು ನೋಡೋಕ್ಕೆ ಭಾರಿ ಲೊಕೇಷನ್ಗಳು ಭೀ ಇವೆ ಸೀನ್ರಿಗಳು ಭೀ ಇವೆ ಮಾತುಗಳು ಭೀ ಇವೆ ಇಂಥ ಸುಖ ಯಾರಿಗೆ ಸಿಗ್ತದೆ ಅಂತಂದು ನೆನೆಸ್ಕೊಂಡೆವು ಆಮೇಲೆ ಹಂಗೆ ನೋಡ್ತಾ ನೋಡ್ತಾ ಥೊಡೆ ಭಾಳೊತೈತಿಕೆ ಹಳ್ಳಿಗಳು ಬರಲಿಕ್ಕೆ ಚಾಲು ಆದವು ರೀ ಹಳ್ಳಿಗಳು ನೋಡತ್ತೆವು ಹಳ್ಳಿ ಮಂದಿ ನೋಡತ್ತೆವು ಎಲ್ಲರು ನಿಂತು ನಮಗೆ ನೋಡತ್ವು ಕೈಯೆಲ್ಲ ಅಲುಗಾಡಿಸ್ಗೋಳ್ತ ಬಾಯಿ ಮಾಡತ್ವೂ ಅವ್ಕೆ ನಾವು ಭೀ ಬಾಯ್ ಮಾಡ್ಕೋಳ್ತ ಬಂದೆವು ಹಳ್ಳಿ ಮನೆಗಳೆಲ್ಲ ನೋಡ್ದೆವು ಹಾದಿಯಾಗೆಲ್ಲ ಹೆಂಗೆ ಇರ್ತಾವೆ ಮಂದಿ ಅತ್ತಿನ ಮಂದಿ ಇತ್ತಿನ ಮಂದಿ ಅಂದ್ಕೊಳ್ತ ಗಿಡಗಳು ಬಂದವು ಅವೆಲ್ಲ ಬಂದವು ಹಳ್ಳಿಗಳು ಬಂದವು ಆಮೇಲೆ ನದಿಗಳು ಭೀ ಬಂದವು ರೀ ನದಿಗಳ ನಡಬರ್ಕ್ ಭೀ ಬ್ರಿಡ್ಜ್ ಹಾಕಿ ಅದ್ರ ಮೇಲೆ ಭೀ ಟ್ರೇನ್ ನಡೆಸ್ತಾರೆ ರೀ ಆ ಟ್ರೇನೆ ನೋಡ್ಕೊತ ಬಂದೆವು ನದಿಗಳಿಗೆ ನೋಡತ್ತೆವು ನದಿ ನೋಡ್ತಿಕೆ ಕೆಳಗೆ ಅದ್ರ ಮೇಲೆ ಸೆಂಟರ್ದಾಗೆ ನಾವು ಇದಿದ್ದೆವು ಟ್ರೇನ್ದಾಗ ಆಚೆ ಅತ್ತ ನೋಡ್ತೆವೆ ನದಿ ಇದೆ ಇತ್ತ ನೋಡ್ತೆವೆ ನದಿ ಇದೆ ನಾವು ನದಿದಾಗೆ ಇದ್ದೆವು ಅಲ್ಲಿ ಅಂಜಿಕೆ ಆಲತ್ತು ರೀ ಭೀ ಏನ್ರೆ ಆಯ್ತು ಅಂತಂದ್ರೆ ಹೆಂಗೆ ಮಾಡಬೇಕು ಅಂತಂದು ಆಮೇಲೆ ನಾವು ಹಂಗೆ ಕೂತು ನಡೆದ್ದೆವು ರೀ ದೋಸ್ತರೆಲ್ಲ ಸುಕೂನು ನಡೆದಿದ್ದು ನಡೆದಿದ್ದೆ ಎರ್ಡೆ ಸೀಟ್ ಇದ್ದವು ನಮಗೆ ಮೂವರ್ಬಳಿ ಏನು ಮಾಡೋದು ಎಂತ ಒಂದು ಸೀಟಿನ ಮೇಲೆ ಅಷ್ಟೂ ಬ್ಯಾಗ್ಗಳು ಬಿಟ್ಟು ಹಾಕಿದೆವು ಇನ್ನೊಂದು ಸೀಟಿನ ಮೇಲೆ ಮೂವರು ಕುಂತು ಮಾತು ಹೇಳುತ್ತೀವಿ ರೀ ಮಾತು ಹೇಳತ್ತೀವಿ ಹೇಳತ್ತೀವಿ ನಮ್ದು ಎಲ್ಲ ಏನೇನು ಮಾಡಿದ್ದೇವು ಸಣ್ಣೋರು ಇರಲಿಕ್ಕೆ ದೊಡ್ಡೋರು ಇರಲಿಕ್ಕೆ ಎಲ್ಲ ಹೇಳುತ್ತೀವಿ ಆಜು ಬಾಜು ಕೂತಿರೋರೆಲ್ಲ ನಮಗೆ ನೋಡಿ ನಮ್ಮ ಮಾತುಗಳ ಮೇಲೆ ನಗ್ಲತ್ತರು ನಮಗೆ ನೋಡಿ ಅದು ನೋಡಿ ಇನ್ನೂ ಜೋಶ್ ಎದ್ದಿತು ರೀ ಅದು ನೋಡಿ ಇನ್ನೂ ಜೋಶ್ ಏಳತ್ತಿಕೆ ನಾವಿನ್ನು ನಮ್ಮದೆ ಸುಖ ಕಷ್ಟ ಸುಖ ಎಲ್ಲ ಹೇಳ್ಕೋಳ್ತ ಹಿಂಗೆ ಮಾಡಿದೆವಲ್ಲ ಹಿಂಗೆ ಮಾಡಿದೆವಲ್ಲ ಇವ ಹಿಂಗೆ ಮಾಡ್ದ ನೋಡು ಅವ ಹಂಗೆ ಮಾಡ್ದ ನೋಡು ಅದು ಮಾಡ್ಕೋ ಇದು ಹೇಳತ್ತೇವು ಅವು ನಾವು ನಾವಿನ್ನು ನಗೋದು ಬಿಟ್ಕೊಟ್ರು ಮತ್ತೆ ಅವ ನಗಬೇಕು ಹಂಗೆ ಹಿಂಗೆ ಮಾಡ್ಕೋಳ್ತಾ ಎಷ್ಟಕ್ಕೆ ಏಳಕ್ಕೆ ಕೂತಿದ್ದೇವು ರೀ ಏಳಕ್ಕೆ ಕೂತಿ ಹಿಂಗೆ ನೋಡಷ್ಟು ನೋಡ ನೋಡ್ತೆ ಒಂದು ಆಗೋಯ್ತು ರಾತ್ರಿ ಒಂದು ಆಗೋಯ್ತು ಈಗ ಹಿಂಗೆ ಕೂತರೆ ನಡೆಲ್ದು ಮಲ್ಗ ಬೇಕರೆ ಆಗ್ತದೆ ಎರಡೇ ಸೀಟ್ ಇವೆ ಹೆಂಗೆ ಮಾಡೋದು ಅಂತ ನೋಡಿದೆವು ಕೆಳಗೆ ನೋಡಿದೆವು ಒಬ್ಬರು ಅಂಕಲ್ ಇದಿದ್ರು ತಾ ದೊಡ್ಡೊರು ಇದಿದ್ರು ವಯಸ್ಸಾಗಿದ್ದೋರು ಅವ್ರು ಭೀ ನಮ್ಮಪ್ಲೆನೆ ಇಬ್ಬರು ಇದಿದ್ರು ಅಜ್ಜಿ ತಾತ ಒಂದೇ ಸೀಟ್ ಇತ್ತು ನಂಬಳಿ ಎರ್ಡರೆ ಇವೆ ಕೂತಿದ್ದು ಕೂತಿದ್ದೇವೆ ಹಿಂಗೆ ಮಲ್ಕೊಂಬರಂತೆ ಅವ್ರಿಗೆ ಒಂದು ಸೀಟ್ ಕೊಟ್ಟಾಕ್ದೆವು ರೀ ಅವ್ರಿಗೆ ಒಂದು ಸೀಟ್ ಕೊಟ್ಟೆಕಿ ನಮ್ಮ ಮೂವರು ಒಂದರ ಮೇಲೇ ಥೊಡೆ ಅತ್ತ ಕೂತೆ ಥೊಡೆ ಇತ್ತ ಕೂತೆ ಥೊಡೆ ಮಲ್ಕೊಂಡೆ ಹಂಗೆ ಹಿಂಗೆ ಮಾಡ್ಕೋಳ್ತ ಮಾತು ಹೇಳ್ಕೋಳ್ತ ಹಂಗೆ ಮಲ್ಕೊಂಡೆವು ಒಂದೇ ಸೀಟ್ ಮೇಲೆ ಬಂದೆವು ರೀ ಮೂವರು ದೋಸ್ತರು ಇದ್ದಿದಾಗ ಹಂಗೆ ಮಾಡ್ದೆವು ಅಮೇಲೆ ಥೊಡೆ ಭಾಳೊತ್ತಾಗದು ಒಂದು ಎರ್ಡು ಮೂರು ಸೀಟ್ ಖಾಲಿ ಆದವು ಆ ಖಾಲಿ ಆಯ್ತಿಕೆ ಆಚೆಗೆ ಹೋಗಿ ನಮ್ಮದು ಇನ್ನೂ ಇಬ್ಬ ಮೂವರು ಇದ್ದಿದ್ದೇವು ಒಂದೊಂದು ಸಿತ ಅಲಗ ಒಂದೊಂದು ಸೀಟ್ ಮೇಲೆ ಒಬ್ಬರು ಒಬ್ಬರು ಮಲ್ಕೊಂಡರು ಹಿಂಗೆ ಮಲ್ಕೊಂಡು ಮುಂಜಾನೆ ಎದ್ದು ಮತ್ತೆ ಹಂಗೆ ಮಾತುಗಳು ಮಾ ಸುಖ ದುಃಖ ಎಲ್ಲ ಹಂಚ್ಕೋಳ್ತ ಬಂದು ಬೀದರ್ಗೆ ಮುಟ್ದೆವು ರೀ ಬೆಂಗಳೂರಿಂದ ಹಿಂಗಾಗಿ ನಾವು ನಮ್ದು ಫಸ್ಟ್ ಟ್ರೈನಿನ ಜರ್ನಿ ಹಿಂಗಾಯ್ತು ರೀ ಅದು ಭೀ ದೋಸ್ತು ಸರಿ ಆಗಿದೆ ತೋಲ ಭಾರಿ ಆಗಿದೆ ಟ್ರೈನಿನ ಒಳಗೆ ಕೂತಿದ್ದು ಎಲ್ಲ ಎಕ್ಸ್ಪೀರಿಯೆನ್ಸ್ ಎಲ್ಲ ತೋಲ ಭಾರಿ ಅನಿಸಿದೆ